ಮೀನುಗಾರಿಕೆ ಒಂದು ಮಹತ್ವಪೂರ್ಣ ಉದ್ಯಮವಾಗಿದ್ದು ಇದಕ್ಕೆ ಸಮ್ ಮ್ಯ್ ಸಂಬಂಧಪಟ್ಟಂತೆ ಕೆಲವು ಆತಂಕಗಳಿವೆ ಮೀನುಗಾರಿಕೆ ಮಾಡಬಹುದು ಆದರೆ ಅದರಲ್ಲಿ ಹಲವಾರು ತೊಂದರೆಗಳು ಇವೆ ಮೀನುಗಾರಿಕೆ ಮಾಡ್ದೆ ಮಾಡುವುದ್ರಿಂದ ನೀರಿನ ಜಲಮಾಲಿನ್ಯ ಪ್ರಮಾಣ ಹೆಚ್ಚಾಗುತ್ತದೆ ನೀರಿನಿಂದ ಕೆಟ್ಟ ವಾಸನೆ ಬರುವಂತಹ ಚಾನ್ಸಸ್ ಇರುತ್ತೆ ಅದರ ಜೊತೆಗೆ ಈ ನೀರನ್ನು ನಾವು ಕುಡಿಯಲು ಬಳಸಲು ಯಾವುದೇ ರೀತಿಯ ಬ ಬಳಕೆಗೆ ಇದು ಉತ್ತಮವಾಗಿರುವುದಿಲ್ಲ ಆದ್ದರಿಂದ ಮೀನುಗಾರಿಕೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳು ಇದ್ದಾವೆ ಆದ್ದರಿಂದ ಅದರಲ್ಲಿ ಕೆಲವು ಪ್ರಯೋಜನಗಳು ಅಡಗಿವೆ ಆದರೆ ನಾನು ಗಮನಿಸಿದಂತೆ ಯಾವುದೇ ರೀತಿಯ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಬದಲಾವಣೆಗಳು ನೋಡಿಲ್ಲ ನಾನು ಕಂಡಿಲ್ಲ ಆದರೆ ನಾನು ಡೆಫ್ನೆಟ್ ಆಗಿ ಹೇಳ್ತೀನಿ ಮೀನುಗಾರಿಕೆಯಿಂದ ಹಲವಾರು ಆತಂಕಗಳು ಇದ್ದಾವೆ